ಹಿಂದಿನ ಕಾಲದಲ್ಲಿ ಅಡುಗೆ ಮಾಡೋದಕ್ಕೆ ಒಲೆಯನ್ನು ಉಪಯೋಗ್ಸಿ ಆರೋಗ್ಯವಾದ ಆಹಾರವನ್ನ ಮಾಡ್ತಾ ಇದ್ವಿ ಸೊ ಈವಾಗ ಏನಾಗಿಬಿಟ್ಟಿದೆ ಅದೇ ಆಹಾರನ ತಯಾರ್ಸ್ಕೊಳೊದಕ್ಕೆ ಅದರದೇ ಆದ ಒಂದು ವಸ್ತು ತಯಾರಿಕೆ ಆಗಲಿ ಈ ಥರ ವಸ್ತು ತಯಾರಿಕೆಯಲ್ಲಿ ಅಡುಗೆ ಮಾಡುವಂತಹದ್ದು ಈಗ ಕಟ್ಟಿಗೆಗಳು ತಗೊಂಬಂದು ಕಾಡಿನಿಂದ ಕಟ್ಟಿಗೆಗಳೆಲ್ಲ ತಗೊಂಬಂದು ಒಲೆ ಊದಿ ಅಡುಗೆ ಮಾಡಿ ಈ ಥರ ಎಲ್ಲ ಮಾಡಿ ಆರೋಗ್ಯಕರವಾದ ಆಹಾರ ಏನೋ ತಿಂತಾಯಿದ್ವಿ ಈಗ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ ತಂತ್ರಜ್ಞಾನ ಯಾವ ರೀತಿ ಮುಂದುವರಿದಿದೆ ಅಂದರೆ ನಾವು ಇದ್ದ ಜಾಗಕ್ಕೆ ಕೂತ್ಕೊಂಡು ಆದೇಶ ಮಾಡಿದ್ದೀವಿ ಅಂತಂದ್ರೆ ಪಟ್ಟಿ ಸಮೇತ ಅಷ್ಟೂ ಊಟದ ವ್ಯವಸ್ಥೆಗಳು ನಾವಿರೋ ಅಂತಹ ಜಾಗಕ್ಕೆ ಬಂದು ಸೇರುತ್ತೆ ಆ ರೀತಿ ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ ತಂತ್ರಜ್ಞಾನದ ವ್ಯವಸ್ಥೆ ಯಾವ ಥರ ಇದೆ ಅಂತಂದರೆ ನಾವಿರುವ ಜಾಗಕ್ಕೆ ಏನೇ ಮಾಡಲಿ ನಾವು ಇರುವ ಕಡೆಯಿಂದಲೇ ನಾವು ಒಂದು ನಮ್ಮ ಸಂಪರ್ಕವನ್ನು ಬೆಳೆಸಬಹುದು ಆ ರೀತಿ ನಮ್ಮ ಒಂದು ಜಗತ್ತು ವಿಸ್ತಾರ ಆಗಿದೆ ಮತ್ತು ಅಷ್ಟು ನಮ್ಮ ಒಂದು ಜಗತ್ತು ಮುಂದುವರಿಯುತ್ತಾ ಇದೆ ಎಲ್ಲಾ ರೀತಿಯಲ್ಲೂ ಮುಂದುವರಿತಾ ಇದೆ ಇದ್ದಲ್ಲೇ ಕೂತ್ಕೊಂಡು ಕೆಲಸ ಮಾಡುವುದಾಗಲಿ ಮನೆಗಳಿಂದ ಕೆಲಸ ಮಾಡುವುದಾಗಲಿ ಕಂಪ್ನಿಗಳಿಗೆ ತುಂಬ ಸಹಾಯ ಆಗ್ತದೆ ತಂತ್ರಜ್ಞಾನದಿಂದ ತುಂಬ ಸಹಾಯ ಆಗಿದೆ ತುಂಬಾ ಎಲ್ಲಾ ರೀತಿಯ ಒಂದು ಮನೇಲಿ ಕೂತ್ಕೊಂಡು ಬಟ್ಟೆ ಖರೀದಿ ಮಾಡೋದಾಗಲಿ ಎಲ್ಲಾ ತರಹದ ಒಂದು ರೀತಿಯಲ್ಲೂ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ